ಈಗ ಮೊದಲು ಎಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಹೇಳಿದರೆ ಒಂದು ಉತ್ತಮವಾದ ಒಂದು ಹಾಬಿ ಈಗ ತೋಟವನ್ನು ನಿರ್ವಹಣೆ ಮಾಡೋದೇ ಕಷ್ಟವಾಗಿದೆ ನಮ್ಮದೀಗ ಎಪ್ಪತ್ತೈದು ಸೆನ್ಸ್ ಜಾಗಯಿದೆ ಎಪ್ಪತ್ತೈದು ಸೆನ್ಸ್ನಲ್ಲಿ ಸಾಧಾರಣ ಐವತ್ತು ತೆಂಗಿನ ಗಿಡಯಿದೆ ಹೆಚ್ಚು ಕಡಿಮೆ ಅದರಲ್ಲಿ ನಲವತ್ತೆಂಟು ನಲವತ್ತೊಂಬತ್ತು ಫಲ ಕೊಡುವ ತೆಂಗಿನಮರ ಅದು ಒಂದು ನಲವತ್ತು ಐವತ್ತು ವರ್ಷ ಆದ್ದರಿಂದ ಹೈಟ್ ಎತ್ತರವು ಬಹಳ ಜಾಸ್ತಿ ಆಗಿದೆ ಈಗ ತೋಟ ನಿರ್ವಹಣೆ ಮೊದಲಿನ ಹಾಗೆ ಲೇಬರ್ ಕೆಲಸಕ್ಕೆ ಜನ ಸಿಗೋದಿಲ್ಲ ಜನ ಸಿಕ್ಕಿದರೂ ಇಲ್ಲಿ ಲೋಕಲ್ ಯಾರು ಕೆಲಸ ಮಾಡೋದಿಲ್ಲ ಮಾಡಿದರೆ ಅವರಿಗೆ ಎಂಟುನೂರೈವತ್ತು ಒಂಬೈನೂರು ಉಳಿದವರು ಬೇರೆ ಊರಿನಿಂದ ಬಂದವ ಉದಾಹರಣೆಗೆ ಬಿಜಾಪುರದವರು ಅವರು ಬಂದ ಕೂಡಲೆ ಬಸ್ ಚಾರ್ಜ್ ಕೊಡಿ ಮಧ್ಯಾಹ್ನ ಊಟ ಕೊಡಿ ಎರಡು ಚಾ ತಿಂಡಿ ಕೊಡಿ ಇದೇ ಈ ರೀತಿ ಆಗುವಾಗ ಅವರಿಗೂ ಸಾಧಾರಣ ಒಂಬೈನೂರು ಒಂದು ಸಾವಿರ ರೂಪಾಯಿ ಆಗ್ತದೆ ಹೆಣ್ಣು ಮಕ್ಕಳಿಗೂ ಸಮೇತ ಜಾಸ್ತಿ ಸಂಬಳ ಆಗಿದೆ ಈಗ ತೋಟ ನಿರ್ವಹಣೆ ಹೇಳೋದಾದರೆ ಈಗ ಲೇಬರ್ ಮೇಯ್ನ್ ಲೇಬರ್ ಪ್ರಾಬ್ಲಮ್ ಅದು ಸಾದಾರಣ ಎಕ್ಸ್ಪರ್ಟ್ ಲೇಬರ್ಸ್ ಇರೋದಿಲ್ಲ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆದದ್ದನ್ನು ಕೊಯ್ಯಲಿಕ್ಕೆ ಜನ ಈಗ ಭಾಳ ಕಡಿಮೆ ನಮಗೆ ಈಗ ಲೋಕಲ್ ಜನ ಯಾರು ಸಿಗೋದಿಲ್ಲ ಪ್ಲಕ್ ಮಾಡಲಿಕ್ಕೆ ನಾವೀಗ ಕೊಕ್ಕರ್ಣೆಯಿಂದ ಜನ ತರಿಸ್ತಾ ಇದ್ದೇವೆ ಅವರು ಎರಡು ಮೊದಲು ನಲವತ್ತೈದು ದಿವಸಕ್ಕೆ ಒಂದುಸರಿ ತೆಂಗಿನ ಕಾಯಿ ಕೊಯ್ತಿದ್ದೆವು ಈಗ ನಾವು ಸಾಧಾರಣ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಅವಧಿಯಲ್ಲಿ ಎಲ್ಲಾ ತೆಂಗಿನಕಾಯಿ ಕೊಯ್ತೇವೆ ನಾವು ತೆಂಗಿನಕಾಯಿ ಕೊಯ್ಯುವಾಗ ಸಾಧಾರಣ ಒಂದು ಆರುನೂರರಿಂದ ಏಳುನೂರು ತೆಂಗಿನಕಾಯಿ ಎವರೇಜ್ ಬರ್ತಾಯಿದೆ ಐವತ್ತು ತೆಂಗಿನ ಗಿಡದಲ್ಲಿ ಈ ತೆಂಗಿನ ಗಿಡ ಕೊಯ್ಯಲಿಕ್ಕೆ ಸಾಧಾರಣ ಎರಡು ಸಾವಿರ ರೂಪಾಯಿ ತನಕ ಆಗ್ತದೆ ಅದೇ ರೀತಿ ಅದನ್ನು ಹೆಕ್ಕಿ ಅದನ್ನು ಒಳಗೆ ಹಾಕಲಿಕ್ಕೆ ಅದಕ್ಕೆ ಸಹ ಒಂದು ಒಂದೂವರೆ ಸಾವಿರ ರೂಪಾಯಿ ಒಟ್ಟಿಗೆ ಮೂರೂವರೆ ನಾಲ್ಕು ಸಾವಿರ ರೂಪಾಯಿ ತನಕ ಅಲ್ಲಿಗೆ ಆಗ್ತದೆ ಐನೂರು ಆರುನೂರು ತೆಂಗಿನ ಈಗಿನ ಧಾರಣೆ ಹತ್ತು ರೂಪಾಯಿ ಅಂದರೆ ನೂರಕ್ಕೆ ಒಂದು ಸಾವಿರ ನಮಗೆ ಒಂದು ಇಪ್ಪತ್ತೆರಡು ವರ್ಷದಿಂದ ಹಳೆಯಂಗಡಿಯಿಂದ ವಾಮನ್ ಹೇಳಿ ಅವರು ಹಿಡ್ಕೊಂಡು ಹೋಗ್ತಿದ್ದಾರೆ ನಾವು ಫೋನ್ ಮಾಡಿದ ಕೂಡಲೆ ಎಲ್ಲಾ ಸಣ್ಣದು ದೊಡ್ಡದ್ದೆಲ್ಲಾ ತಗೊಂಡೋಗಿ ಹೋಗ್ತಾ ಇದ್ದಾರೆ ಇಲ್ಲಿ ಲೋಕಲ್ ಅಷ್ಟು ಡಿಮಾಂಡ್ ಇರೋದಿಲ್ಲ ಬಂದರು ಅದನ್ನು ಸರಿಯಾಗಿ ತೆಗೆದುಕೊಂಡು ಹೋಗುವವರು ಇಲ್ಲ ಈ ಇದು ದೊಡ್ಡ ನೆಗೆಟಿವ್ ಇದು ತೋಟ ನಿರ್ವಹಣೆಯಲ್ಲಿ ಅದೇ ರೀತಿ ಮೊದಲು ನಾವು ಯಾವಾಗಲು ಪ್ರತಿ ವರ್ಷ ಆಗೋಸ್ಟ್ ಸಪ್ಟೆಂಬರ್ ತಿಂಗಳಲ್ಲಿ ಗಿಡ ಗಿಡಕನ್ನು ಹದ ಮಾಡಿ ತೋ ತೆಂಗಿನ ಗಿಡದ ಹದ ಮಾಡಿ ಅದಕ್ಕೆ ಗೊಬ್ಬರ ಹಾಕ್ತೇವೆ ಈಗ ನೀರು ನಾವು ಬಿಡ್ತಾ ಇದ್ದೇವೆ ಡ್ರಿಪ್ಪಿನ ಮೂಲಕ ಡ್ರಿಪ್ ಡ್ರಿಪ್ ಅಂದರೆ ಸಾಧಾರಣ ಹನಿ ನೀರಾವರಿಯಲ್ಲಿ ಹನಿ ನೀರಾವರಿಯಲ್ಲಿ ಸಾಧಾರಣ ನವಂಬರ್ ಸಪ್ಟೆ ನವಂಬರ್ ತಿಂಗಳಿಗೆ ಪ್ರಾರಂಭ ಮಾಡಿ ಮೇದ ತನಕ ಅದನ್ನು ಕೊ ನೀರು ಕೊಡ್ತಾ ಇದ್ದೇವೆ ಇನ್ನೂ ಒಂದು ಮೈನಸ್ ತೊಂದರೆ ಅಂದರೆ ಬಾವಿಯಲ್ಲಿ ನೀರಿನ ಮಟ್ಟ ಕೆಳಗೆ ಹೋಗ್ತಾಯಿದೆ ಸಾಧಾರಣ ಮೇ ತಿಂಗಳಿಗೆ ನೀರು ಸಿಗುವುದು ಬಹಳ ಕಷ್ಟ ಆಗಿದೆ ಎ ಎರಡನೇಯದಾಗಿ ಎರಡನೆ ತೊಂದರೆ ಅಂದರೆ ಈ ತೆಂಗಿನ ಗಿಡಕ್ಕೆ ನುಸಿ ರೋಗ ಹೇಳಿ ಬಂದಿತ್ತು ಈಗ ಸ್ವಲ್ಪ ಕಮ್ಮಿಯಾಗಿದೆ ಇನ್ನು ಕೆಲವು ವರ್ಷದಲ್ಲಿ ನುಸಿ ರೋಗ ಬಂದು ತೆಂಗಿನಕಾಯಿ ಕೂಡ ಒಂದು ನಮಗೆ ರೋಗ ಬಂದ ತೆಂಗಿನಗಿಡ ಕಾಯಿ ಹಾಗೆ ಇತ್ತು ಆದುದರಿಂದ ಅದಕ್ಕೆ ತೆಗೆಳುವವರು ಕೂಡ ಕಮ್ಮಿ ಜನ ಕಮ್ಮಿ ರೇಟ್ ಕೂಡ ಕಮ್ಮಿಯಾಗ್ತಿತ್ತು ಈಗ ಸಾಧಾರಣ ಒಂದು ಎರಡು ವರ್ಷದಿಂದ ಸ್ವಲ್ಪ ನುಸಿ ರೋಗದ ತೊಂದರೆ ಕಮ್ಮಿ ಆಗಿದೆ ಅದೇ ರೀತಿ ಈ ಪ್ರಾಣಿ ಅಂದರೆ ಸಾಧಾರಣ ಬಾವಲಿ ಬಾವಲಿ ರಾತ್ರಿ ಬಂದು ಈ ಹದ ತೆಂಗಿನ ಬೊಂಡ್ ಬೊಂಡ ಅದನ್ನು ಇದು ಮಾ ತೂತು ಮಾಡಿ ಕುಡಿದು ಅದು ಕೆಳಗೆ ಹಾಕ್ತಾಯಿದೆ ಆದ್ದರಿಂದ ಅದರಲ್ಲಿ ಸಾಧಾರಣ ನಮಗೆ ಒಂದು ಒಂದು ವರ್ಷದಲ್ಲಿ ಐವತ್ತು ಅರವತ್ತು ಮಿ ಕಮ್ಮಿ ಅಂದರೆ ಐವತ್ತು ಅರವತ್ತು ತೆಂಗಿನ ಕಾಯಿಯನ್ನ ಹಾಳು ಮಾಡಿಬಿಡ್ತದೆ ಮತ್ತೆ ಈಗ ಲೇಬರ್ ಪ್ರಾಬ್ಲಮ್ ಮೇಯ್ನ್ ಎರಡನೇದು ನಾವು ಗಾರ್ಡನ್ ಮಾಡ್ತಾ ಇದ್ದೇವೆ ಗಾರ್ಡನ್ ಮಾಡೋದ್ರಲ್ಲಿ ಅದೇ ರೀತಿ ಅದೇ ರೀತಿಯಲ್ಲಿ ಈ ನಮ್ಮ ಮಣ್ಣಿನಲ್ಲಿ ಒಂದು ಗೊಬ್ಬರದ ಹುಳ ಹೇಳಿ ಒಂದು ಇದೆ ಅದು ಮಣ್ಣನ್ನು ಆಗಾಗ ಮಣ್ಣಿಗೆ ಬಂದು ಅಂದರೆ ಗಿಡವನ್ನು ಹಾಳು ಮಾಡಿ ಬಿಡ್ತದೆ ಬೇರು ಸಮೇತ ಅದನ್ನು ತಿಂದು ಗಿಡ ಸತ್ತು ಹೋಗ್ತದೆ ಅದಕ್ಕೆ ಈಗ ಪೆಸ್ಟಿಸೈಡ್ ಹಾಕಲಿಕ್ಕು ಕಷ್ಟ ತುಂಬಾ ಕಷ್ಟ ಅದೇ ರೀತಿ ಈಗ ನವಿಲು ಇನ್ನು ಕ ಉಪದ್ರ ಕೂಡ ಜಾಸ್ತಿಯಾಗಿದೆ ನವಿಲು ಬಂದು ಕೆಲವು ಗಿಡಗಳನ್ನು ಸಮೇತ ಹಾಳು ಮಾಡ್ತದೆ ಅದೇ ರೀತಿ ಮುಂಗುಸಿ ಕೆಲವು ಪ್ರಾಣಿಗಳು ರಾತ್ರಿ ಸಮಯ ಬಂದು ಈ ಗಿಡದ ಬೇರನ್ನು ಅಗೆದು ಅದು ಗಿಡವನ್ನು ಸಾಯ್ತ ಇರ್ತದೆ ಇದೆಲ್ಲಾ ತೊಂದರೆ ಈ ತೊಂದರೆಯನ್ನು ಯಾರತ್ತಿರ ಹೇಳಿಯೂ ಪ್ರಯೋಜನ ಇಲ್ಲ ನಮಗೆ ವಯಸ್ಸು ಕೂಡ ಆಗಿದೆ ನಾವು ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗೋದು ಕಷ್ಟ ಆಗಿದೆ ಇಷ್ಟು ಇದರಲ್ಲಿ ನಿರ್ವಹಣೆಯಲ್ಲಿ ತೊಂದರೆ